ನನಗೆ ಯಾವಾಗಲು ಇಷ್ಟವಾಗುವ ಅಡುಗೆ ಹೇಳಿದ್ರೆ ಬಿರಿಯಾನಿ ಮಾಡುವುದು ಅದು ಯಾಕೆ ಅಷ್ಟು ಇಷ್ಟ ಹೇಳಿದರೆ ಅದನ್ನು ಎಲ್ಲರು ಹೆಚ್ಚಾಗಿ ಇಷ್ಟಪಡ್ತಾರೆ ಅದರಲ್ಲಿ ಒಳ್ಳೆಯ ಅಕ್ಕಿ ಹಾಕಬೇಕಾಗ್ತದೆ ನಾವು ಬಾಸ್ಮತಿ ರೈಸ್ ಹೇಳಿ ಅಥವಾ ನೂರ್ಜಾನ ಹೀಗೆ ಬೇರೆ ಬೇರೆ ರೀತಿಯ ಅಕ್ಕಿಗಳು ಕೂಡ ಇವೆ ಆಮೇಲೆ ಅದಕ್ಕೆ ಹಾಕುವಂತಹ ಸಾಮಗ್ರಿಗಳು ಕೂಡ ಅಷ್ಟೊಂದು ಉತ್ತಮವಾದದ್ದು ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ನೀರುಳ್ಳಿ ತುಪ್ಪ ಏಲಕ್ಕಿ ಗೇರುಬೀಜ ಲವಂಗ ಚಕ್ಕೆ ಇದೆಲ್ಲ ತುಂಬ ವಿಟಮಿನ್ ಇರುವಂತಹ ವಸ್ತುಗಳು ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಅದನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ ನಾವು ಬಿರಿಯಾನಿ ಮಾಡಬೇಕಿದ್ರೆ ತುಂಬ ಹೊತ್ತು ಕೂಡ ಬೇಕು ಹಾಗೆಯೇ ಅದನ್ನು ಅಷ್ಟು ಬಹಳ ಜಾಗ್ರತೆಯಿಂದ ಮಾಡಬೇಕಾಗ್ತದೆ ಹೊರಗಿನಿಂದ ಕೋಳಿಯನ್ನು ತರ್ತೇವೆ ಅದನ್ನು ಮೊದಲು ಚೆನ್ನಾಗಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಯಾವುದೇ ಅದರಲ್ಲಿ ಕೊಬ್ಬಿನಂಶ ಇಲ್ಲದ ಹಾಗೆ ಅದನ್ನು ಚೆನ್ನಾಗಿ ತೊಳೀಬೇಕು ಆಮೇಲೆ ಅದನ್ನು ಒಂದು ಬದಿಯಲ್ಲಿ ಇಡಬೇಕು ಆಮೇಲೆ ಅದಕ್ಕೆ ಅದರ ನೀರನ್ನು ಹಿಂಡಿ ತೆಗೆದು ಆ ಕೋಳಿಯಲ್ಲಿರುವಂತಹ ಎಲ್ಲ ನೀರನ್ನು ಹಿಂಡಿ ತೆಗಿಬೇಕು ಆಮೇಲೆ ಅದಕ್ಕೆ ದಪ್ಪ ಮೊಸರು ಹಾಗೆಯೇ ಉಪ್ಪು ಅರಸಿನ ಹುಡಿ ಅದನ್ನು ಹಾಕಿ ಕಲಸಿ ಇಡಬೇಕು ನಾವು ಸ್ವಲ್ಪ ಹೊತ್ತು ಆಮೇಲೆ ಆ ಚಿಕನಿಗೆ ಬೇಯಿಸಲಿಕ್ಕಾಗಿ ಕಾಯಿಮೆಣ್ಸು ಹಾಗೆಯೇ ಸ್ವಲ್ಪ ಒಣಕೊಬ್ಬರಿ ಅದನ್ನು ಹುರಿದಿಡ್ಬೇಕು ಕಾಯಿಮೆಣಸನ್ನೂ ಹುರಿಯಬೇಕು ಹಾಗೆಯೇ ಚಕ್ಕೆ ಲವಂಗ ಧನಿಯ ಅಂದರೆ ಕೊತ್ತಂಬರಿ ಹಾಗೇ ಜೀರಿಗೆ ಅರಸಿನಹುಡಿ ಆಮೇಲೆ ಕೆತ್ತೆ ಹಾಗೆಯೇ ಗರಂಮಸಾಲೆಯಲ್ಲಿರುವಂತಹ ಕಪ್ಪು ಏಲಕ್ಕಿ ಆಮೇಲೆ ಅದಕ್ಕೆ ಗಸಗಸೆ ಸೋಂಪು ಇದನ್ನೆಲ್ಲ ಹಾಕಿ ಬೇರೆ ಬೇರೆ ಹಾಕಿ ಸ್ವಲ್ಪ ಸ್ವಲ್ಪವೇ ಹುರಿದು ತೆಗೆದಿಟ್ಟುಕೊಳ್ಬೇಕು ಯಾಕೆ ಹೇಳಿದರೆ ಅದು ಬೇರೆ ಬೇರೆ ಅದರಲ್ಲಿರುವಂತಹ ಅಂಶಗಳು ನಾವು ಒಟ್ಟಿಗೆ ಹಾಕಿ ಹುರಿದರೆ ಅದರಲ್ಲಿರುವಂಥ ಉತ್ತಮ ಅಂಶಗಳೆಲ್ಲ ಕ ಕರಟಿಹೋಗ್ಬೋದು ಕೆಲವೊಂದು ಸಾಮಗ್ರಿಗಳು ಬೇಗನೇ ಕಾಯ್ತವೆ ಕೆಲವೊಂದು ಸಾಮಗ್ರಿಗಳು ನಿಧಾನವಾಗಿ ಕಾಯ್ತವೆ ಆದ್ದರಿಂದ ಅದನ್ನು ನಾವು ಆದಷ್ಟು ನಿಧಾನವಾಗಿ ಹುರಿದು ಒಂದೊಂದೇ ಸಾಮಗ್ರಿಗಳನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು ಮತ್ತೆ ಒಟ್ಟಿಗೆ ಕೂಡ ಹಾಕ್ಬೌದು ಆದರೆ ನಾವು ಅದನ್ನು ಬೇರೆ ಬೇರೆಯೇ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪವನ್ನು ಕೂಡ ಹಾಕ್ಬೌದು ಆದ್ದರಿಂದ ಅದನ್ನು ಬೇರೆ ಬೇರೆ ಹುರಿದಿಟ್ಟುಕೊಳ್ಬೇಕು ಆಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು ಈ ಇದನ್ನು ಕೂಡ ಮಸಾಲೆಯನ್ನು ಆ ಚಿಕನ್ ನಾವು ಮೊಸರು ಉಪ್ಪು ಹ ಅರಸಿನ ಹುಡಿ ಹಾಕಿಟ್ಟಂತಹ ಮೊಸರಿಗೆ ಹಾಕಿ ಅದನ್ನು ಕೂಡ ಆ ಮಸಾಲೆಯನ್ನು ಅದರ ಒಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಡಬೇಕು ಆಮೇಲೆ ಆ ಚಿಕನ್ ಪದಾರ್ಥವನ್ನು ಮೊದಲು ನಾವು ಬೇಯಲಿಕ್ಕಿಡ್ಬೇಕು ಅಲ್ಲಿ ಸ ತುಪ್ಪವನ್ನು ಹಾಕ್ಬೌದು ಬಾಣಲೆಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಬೇಕಿದ್ದರೆ ಈ ಗೇರುಬೀಜ ಇದನ್ನು ಕೂಡ ಹಾಕ್ಬೋದು ಬಿಳಿ ಎಳ್ಳು ಕೂಡ ಸ್ವಲ್ಪ ಹುರೀಲಿಕ್ಕೆ ಹಾಕ್ಬೋದು ಯಾಕೆ ಹೇಳಿದರೆ ರುಚಿಗೆ ತುಂಬ ಒಳ್ಳೆಯದಾಗ್ತದೆ ಆಮೇಲೆ ಈ ನಾವು ಮಿಕ್ಸ್ ಮಾಡಿಟ್ಟ ಚಿಕನ್ ಮಸಾಲೆ ಅದೇ ರೀತಿ ಮೊಸರು ಉಪ್ಪು ಅರಸಿನ ಹುಡಿ ಹಾಕಿಟ್ಟಂತಹ ಚಿಕನನ್ನು ಬೇಯಲಿಕ್ಕಿಡ್ಬೇಕು ಈಚೆ ಇನ್ನೊಂದು ಒಲೆಯಲ್ಲಿ ನಾವು ನೀರನ್ನು ಕುದೀಲಿಕ್ಕಿಡಬೇಕು ಯಾಕೆ ಹೇಳಿದರೆ ಅನ್ನ ಬೇಯಿಸಬೇಕು ನಾವು ಬೇರೆ ಪಾತ್ರೆಯಲ್ಲಿ ಬೇಯಿಸಿದರೆ ಬಹಳ ಉತ್ತಮ ಈ ಬಿರಿಯಾನಿ ರೈಸ್ ಅಂತೇಳಿ ಸಿಕ್ತದೆ ನಮಗೆ ಅದನ್ನು ನಾವು ತಂದು ಒಂದರ್ಧ ಗಂಟೆ ನೆನೇಲಿಕ್ಕಿಡಬೇಕು ಆಮೇಲೆ ಆ ಕುದೀತಿರುವಂತಹ ನೀರಿಗೆ ಹಾಕಬೇಕು ಆ ನೀರಿಗೆ ಕೂಡ ನಾವು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಟೇಸ್ಟಿಗೆ ಹಾಗೆ ಅದನ್ನು ಹಾಕಬೇಕು ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಅದಕ್ಕೆ ಹಾಕಬೇಕು ಆಗ ಅದು ನೀರು ಕುದಿದ ಕೂಡಲೇ ಅನ್ನ ಬೇಯ್ತಾ ಇರ್ತದೆ ಹೆಚ್ಚು ಅನ್ನ ಬೇಯದ ಹಾಗೆ ನಾವು ನೋಡಿಕೊಳ್ಳಬೇಕು ಹದ ಬೆಂದ ಕೂಡಲೇ ಅದನ್ನು ಒಂದಾ ಬೇರೆ ಪಾತ್ರೆಗೆ ಹಾಕಬೇಕು ಅಥವಾ ಅದನ್ನು ಬಸಿದಿಡಬೇಕು ಬಸಿದು ಕೂಡಲೇ ಅದನ್ನು ಬಂದು ಮಾಡಿ ಇಡಬೇಕು ಯಾಕೆ ಹೇಳಿದರೆ ಬೇಯದೇ ಇದ್ದರೆ ಸ್ವಲ್ಪ ಬೇಯ್ತದೆ ಅದು ಹೆಚ್ಚು ಬೆಂದು ಹೋಗದ ಹಾಗೆ ನಾವು ನೋಡಿಕೊಳ್ಳಬೇಕು ಆಮೇಲೆ ಅದನ್ನು ಈ ಚ್ ಆಚೆಯಿಂದ ಕೋಳಿ ಪದಾರ್ಥ ಬೇಯ್ತದೆ ಈಚೆಯಿಂದ ಅನ್ನ ಆಗ್ತದೆ ಆಮೇಲೆ ಅದನ್ನು ನಾವು ಸ್ವಲ್ಪ ಸ್ವಲ್ಪವೆ ಬೆಂಕಿಯಲ್ಲಿ ಒಂದು ಪಾತ್ರೆಗೆ ಆ ಕೋಳಿಯ ಪದಾರ್ಥವನ್ನು ಒಂದು ಸೌಟು ಹಾಕಬೇಕು ಎರಡು ಸೌಟು ಈಚೆಯಿಂದ ಅನ್ನ ಹಾಕಬೇಕು ಹಾಗೆ ಅದನ್ನು ಹಾಕಿ ಹಾಕಿ ಇಡಬೇಕು ಆಮೇಲೆ ಸ್ವಲ್ಪ ಮೇಲೆ ಈ ಇದ್ದಿಲು ತಂದು ನಾವು ಕೆಂಡವನ್ನು ಹಾಕಿಡಬೇಕು ಯಾಕೆ ಹೇಳಿದ್ರೆ ಅದರ ರುಚಿಯೇ ಬೇರೆಯಾಗಿರ್ತದೆ ಹೀಗೆ ಮಾಡಲಿಕ್ಕೆ ಕೂಡ ಇಷ್ಟ ಹಾಗೆಯೇ ಇದು ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಆದ್ದರಿಂದ ನಾನು ಹೆಚ್ಚಾಗಿ ಬಿರಿಯಾನಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ